ತರಕಾರಿ ಅಂಗ್ಡಿಯೋರು ಏನು ರೀ ನಮ್ಗೆ ಫ್ರೆಶ್ ತರಕಾರಿ ಇತ್ತು ರೀ ಹತ್ತನೇ ತಾರೀಕಿಗೆ ನಮ್ಮ ಮನೇಲಿ ಮ್ಯಾರೇಜ್ ಇತ್ತು ಅದಕ್ಕ್ಕೆ ಫ್ರೆಸ್ ತರಕಾರಿ ಇದ್ದರೆ ಬೇಕಾಗಿತ್ತು ರೀ ಬದನೇಕಾಯಿ ಚೋಳಿ ಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಬೇಕು ರೀ ಅಮೌಂಟ್ ಎಷ್ಟು ಎಲ್ಲ ಹತ್ತು ಹತ್ತು ಕೆ ಜಿ ಬೇಕು ರೀ ಹತ್ತನೇ ತಾರಿಕು ಇರ್ತಿತ್ತು ರೀ ಒಂಬತ್ತನೆ ತಾರೀಕಿಗೆ ಕಳ್ಸಬೇಕು ಅಮೌಂಟ್ ಎಷ್ಟು ರೀ ಹೌದನ್ರೀ ಐದು ನೂರು ಐನೂರೂಪಾಯ್ ಅಲ್ಲ ಅಮೌಂಟ್ ಹೇಳಿದ್ರೆ ಅಮೌಂಟ್ ಹೇಳಿದ್ರೆ ಛಲೋ ಆಗ್ತೈತೆ ರೀ

ಹೌದನು ರೀ ಎಲ್ಲ ಪ್ಲಸ್ ಬದ್ನೆಕಾಯಿ ಎಲ್ಲ ಸ್ವಲ್ಪ ಹೆಚ್ಗಿ ಬೇಕಾಗಿತ್ತು ರೀ ಆಯ್ತು ಸರಿ

ಹತ್ತನೆ ತಾರಿಕಿಗೆ ಐತೆ ರೀ ಒಂಬತ್ತನೆ ತಾರೀಕಿಗೇ ಸಂಜೆ ಮುಂದೆ ಕೊಟ್ಟು ಕಳಿಸಿರಿ ಅಮೌಂಟ್ ಅಷ್ಟು ಒಂದೇ ಟೈಮಿಗೆ ಕೊಡಬೇಕನ್ರೀ ಇಲ್ಲ ಲೇಟಾಗಿ ಕೊಟ್ರೆ ನಡಿತೈತ ರೀ

ಅವ್ದು ಅಷ್ಟಕ್ಕೆ ಹೇಳ್ರಿ ಬೇಕರೆ ಕಾಲ್ ಮಾಡ್ದ ಮೇಲೆ ಆಯ್ತು ತೋರಿ ಒಂಬತ್ತನೆ ತಾರೀಕಿಗೆ ಬರ್ತೆನೆ ತೋರಿ